ಹಲೋ ಹೌದವ್ವಾ ಏನಪ್ಪಾ ಟಿವಿ ಬರ್ತಾ ಇದೆಯಲ್ಲಪ್ಪಾ ಡಿಶ್ ಕಣವ್ವಾ ನಮ್ಮದು ನೀನು ಕೆಬಲ್ಲಾ ಹಾಂ ಹಾಂ ಹೌದಾ ಡಿಶ್ಗೆ ಐದುನೂರು ರೂಪಾಯಿ ಕಣವ್ವಾ ನಿಮ್ಮದು ಕೇಬಲ್ಲಿಗೆ ಕೇಬಲ್ನವರೆಲ್ಲ ಇದೆ ಕತೆ ಕಣೋ ಪ್ರವೀಣಾ ಪೂರ್ಣಿಮ ನೀಟ ನೆಟ್ಟಗೆ ಕೊಡೋದೇಯಿಲ್ಲ ಗಾಳಿ ಬಂತು ಅಂದರೆ ಇರೋಲ್ಲ ಮಳೆ ಬಂತು ಅಂದರೆ ಇರೋಲ್ಲ ಕರೆಂಟಿಲ್ಲ ಅಂದರೆ ಇರೋಲ್ಲ ಏನಾನಾ ಒಂದೊಂದು ಇದುಮಾಡ್ತಾ ಇರ್ತಾರೆ ಕೇಬಲ್ನವರೆಲ್ಲ ಇದೆ ಕತೆ ಹೌದಾ ಅಲ್ಲಿಗೆ ಅವ್ರ್ಗೆ ಕೇಬಲ್ನವರಿಗೇ ಪೋನ್ ಮಾಡಿ ಕೇಳಬೇಕಿತ್ತು ಹ್ಞೂ ನಮ್ಮಲ್ಲಿ ಅದೆ ಡಿಸ್ಸಲ್ವಾ ಏನೂ ಪ್ರಾಬ್ಲಮ್ ಇರೋಲ್ಲ ಬರುತ್ತೆ ನಮ್ಮದು ಅಡುಗೆ ಆಯಿತವ್ವ ಊಟ ಇನ್ನೂ ಇಲ್ಲ ಕಣಪ್ಪ ನೀನು ನಿನ್ನ ಮನೇಲಿ ಆಯಿತವ್ವಾ ಹೌದಾ ಹಾಂ ಹಾಂ ಅದೇ ಕಣಪ್ಪಾ ಕೇಬಲ್ದೆಲ್ಲ ಇದೇ ಪ್ರಾಬ್ಲಮ್ಮು ಡಿಸ್ ಆದರೆ ಪರವಾಗಿಲ್ಲ ಹಾಂ ಏನು ಸಾಂಬಾರು ಮಾಡಿದ್ದೆ ಪೂರ್ಣಿಮಾ

ಓ ಸೊಪ್ಪು ಸಾಂಬಾರಾ ಮಕ್ಕಳೆಲ್ಲ ಡಬ್ಬಿ ಕಳಿಸ್ಕೊಟ್ಟ ಅವ್ರಿಗೆ ಡಬ್ಬಿ ಕಳಿಸ್ಕೊಟ್ಟವ್ವ ಊಟ ಹಾಂ ಅಣ್ಣ ಗದ್ದೆಗೆ ಹೋಗೊವ್ರ ಅವರು ಊಟಕ್ಕೆ ಬರ್ತಾರ ಇಲ್ಲ ಕಳ್ಸಿದಿಯ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಅಣ್ಣ ಬಂದರೆ ಅಲ್ಲೇ ಕೇಬಲ್ ಶಾಪ್ಗಾರು ಕಳ್ಸಿ ನೋಡು ಮೊಬೈಲ್ದೊ ಕಾಲ್ ತೆಗಿತಾಯಿಲ್ಲ ಅಂತೀಯಲ್ಲ ಅಣ್ಣನ್ನ ಹೋಗಿಬಿಟ್ಟು ಅಲ್ಲೇ ಕೇಬಲ್ಲಿದ್ರ ಹತ್ರನೇ ಹೋಗಿ ಮಾತಾಡ್ಬರೋಕ್ ಹೇಳು ಹಾಂ ಸರಿ ಕಣವ್ವ ಆಯ್ತು